ಹಾವು ಕಚ್ಚಿದೆ ಹಾವು ಕಚ್ಚಿದಾಗ ಏನು ಮಾಡಬೇಕೆಂದು ಚಿಕಿತ್ಸೆ ಬಗ್ಗೆ ನಾನೀಗ ಮಾತಾಡ್ತೇನೆ ಹಾವು ಕಚ್ಚಿದ ತಕ್ಷಣ ಆ ವ್ಯಕ್ತಿಯನ್ನು ಕರೆದುಕೊಂಡು ಕೂರಿಸಿಕೊಂಡು ಸಮಾಧಾನವನ್ನ ಮಾಡಿ ಬ್ಲೆಡ್ಡು ಮೇಲೆ ರಕ್ತ ಮೇಲೆ ಹೋಗದಂತೆ ಸ ಮೇಲೆ ಸಂಚರಿಸದಂತೆ ಅದನ್ನು ತಡೆಯಬೇಕು ಅರಬಿಗ ಅರಬಿಯಲ್ಲೋ ಪಕ್ಕದಲ್ಲೋ ಕ ಅಗ್ಗದಲ್ಲೋ ತೊಗೊಂಡು ಆ ಕಾಲಿಗೆ ಕಾಲಿಗೋ ಕೈಗೋ ಕಚ್ಚಿದಾಗ ಮೇಲೆ ಹೋಗದಂತೆ ತಡೆಯಬೇಕು ಬ್ಲೆಡ್ಡ ಸಂಚಾರ ಆಗದಂತೆ ನೋಡಕ ಮೈ ವಿಷಕ್ಕೆ ಮೈ ವಿಷ ಮೈಗೆ ಏರದಂತೆ ತಡೆಯಬೇಕು ನಂತರ ಹಾವು ಹೇಗೆ ಬಂತು ಪ್ರಶ್ನೆ ಮೂಡುತ್ತದೆ ಆವು ಬಂದ ತಕ್ಷಣ ಹಾವು ಬರಕ್ಕೆ ಕಾರಣ ಏನು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟದೆ ಇಟ್ಟದೆ ಕೊಳ್ಳುವುದಕ್ಕೆ ಕಾರಣ ಇಂದ ಹಾವು ಬರುತ್ತದೆ ಹಾವು ಯಾ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಾವು ಅಷ್ ಕಂಡು ಬರ್ತಾವೆ ಕಾರಣ ಏನಂದರೆ ಹಳ್ಳಿಗಳಲ್ಲಿ ಅದನ್ನು ಕ್ಲೀನಾಗಿ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಬೇಕು ಸುತ್ತಮುತ್ತಲಿನ ಹುಲ್ಲೋ ಕಸ ಕಡ್ಡಿ ಎಲ್ಲಾವನ್ನ ಸ್ವಚ್ಛವಾಗಿ ಇಟ್ಕೊಳೋದರಿಂದ ಹಾವು ಬರೋದಿಲ್ಲ ಕಪ್ಪೆ ಹಾವು ಸೊಳ್ಳೆಗಳಾಗುತ್ತೆ ಸೊಳ್ಳೆಗಳು ಬರೋದರಿಂದ ಕಪ್ಪೆಗಳು ಬರುತ್ತೆ ಕಪ್ಪೆಗಳನ್ನು ನೋಡಿ ಹಾವು ಬರುತ್ತೆ ಇದರಿಂದ ನಾವು ಹಾವು ಬರದಂತೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಬೇಕು ಅದಕ್ಕೆ ಕಾರಣ ಮೂಲ ಕಾರಣ ಏನು ಸ್ವಚ್ಛತೆಯನ್ನ ಕಾಪಾಡಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರನ ಸ್ವಚ್ಛತೆ ಕಾಪಾಡ್ಕೊಳೋದರಿಂದ ಹಲವಾರು ರೋಗಗಳನ್ನು ತಡೆಯುತ್ತೇವೆ ಆ ರೋಗಗಳನ್ನು ತಡೆಯುವುದರಿಂದ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೇವೆ ಮೊದ್ಲನೇದಾಗಿ ಸೊಳ್ಳೆ ಬಗ್ಗೆ ಮಾತಾಡ್ಬೇಕಂದರೆ ಸೊಳ್ಳೆ ನಮ್ಮ ಸುತ್ತಮುತ್ತಲಿನ ಪರಿಸರಯಿಂದ ಸ್ವಚ್ಛತೆಯಿಂದ ಇಟ್ಕೊಳೋದರಿಂದ ಕಸ ಕಡ್ಡಿ ಈ ಥರ ಬೆಳಿಯೋದರಿಂದ ಹಳ್ಳಿಗಳಲ್ಲಿ ಸೊಳ್ಳೆಗಳಿರತ್ತೆ ಸೊಳ್ಳೆಗಳಿಂದ ಹಲವಾರು ರೋಗಗಳುಗಳು ಇಂದಿನ ಆಧುನಿಕ ದಿನ್ಮಾನಗಳಲ್ಲಿ ಹೆಚ್ಚು ಕಂಡು ಬರುತ್ತವೆ ಆಧುನಿಕ ಮಾನ್ ದಿನ್ಮಾನ್ ಹೆಚ್ಚು ಕಂಡು ಬರೋದರಿಂಧ ನಾವು ಸ್ವಚ್ಛತೆಯನ್ನ ಕಾಪಾಡ್ಕ ಡೆಂಗ್ಯು ಜ್ವರ ಆಗ್ಲಿ ಚಿಕ್ಕ ಪಾಪುಗಳು ಹಳ್ಳಿಗಳಲ್ಲಿ ಸಾಕಷ್ಟು ಆಟ ಆಡ್ತಾಯಿರ್ತವೆ ಆಟಾಡುವಾಗ ಆ ಮಕ್ಕಳು ಮನೆಯಿಂದನೋ ತೋಟದಲ್ಲೋ ಹೋಗುವಾಗ ಸೊಳ್ಳೆಗಳು ಕಚ್ಚಿ ಕಚ್ಚಿದಾಗ ಅದರಿಂದ ಹಲವಾರು ರೋಗಗಳು ಬರುತ್ತವೆ ರೋಗದಿಂದ ತುತ್ತಾಗಿ ಮಕ್ಕಳು ವೀಕಾಗಿ ಅನಾರೋಗ್ಯದಿಂದ ಬಳಲುತ್ತಾರೆ ಇದರಿಂದ ಮೊದಲನೇದಾಗಿ ವಾ ಕಾರಣವನ್ನ ಹೇಳ್ಬೋದು ಸೊಳ್ಳೆಗಳಿಂದಾನು ಸೊಳ್ಳೆಗಳು ಹೆಚ್ಚಾಗಿ ಬರ್ತವೆ ಮತ್ತು ಸಿ ಜಾಸ್ತಿ ಸ್ವಚ್ಛತೆಯನ್ನ ಕಾಪಾಡದೇ ಇರುವುದು ಇರುದರಿಂದ ಇರುವುದರಿಂದ ಕಪ್ಪೆಗಳು ಹಾವು ಚೇಳು ಈ ಥರ ಬರ್ತವೆ ಇದರಿಂದ ನಾವು ಅಕಸ್ಮಾತು ಇವಾಗ ಚೇಳು ಹಾವು ಕಚ್ಚಿದಾಗ ಮೊದುಲು ನಾವು ಆಸ್ಪತ್ರೆ ಕರೆದೋಗುವ ಮುನ್ನ ಅವರಿಗೆ ಕೂರಿಸ್ಕೊಂಡು ಸನ ಸಮಾಧಾನ ಹೇಳಿ ಮೊದಲು ಅವರಿಗೆ ಏನು ಹೇಳಬೇಕಂದ್ರ ಅವರನ್ನ ಭಯ ಭಯದಿಂದ ಮುಕ್ತಗೊಳಿಸಬೇಕು ಭಯಯಿಂದ ಪಡ್ಸೋದರಿಂದ ಅವರಿಗೆ ಈಗ ಮೊದಲನೇ ಚಿಕಿತ್ಸೆ ಕೊಟ್ಟಂಗಾಗುತ್ತೆ ಭಯದಿಂದ ಮುಕ್ತಗೊಳಿಸೋದರಿಂದ ಅದರಿಂದ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಏನ್ಮಾಡ್ತಾರೆ ಚೇಳು ಕಚ್ಚಿದಾಗ ವಿಷ ಕ್ಲೀನಾಗಲಿ ಮೇಲಕ್ಕೆ ಏರಬಾರ್ದಂತಂದ ಅಲ್ಲಿಗೆ ಅರ್ಬಿನೋ ಹಗ್ಗನೋ ತೊಗೊಂದು ಕಟ್ತಾರೆ ನಂತರ ಚೇಳು ಕಚ್ಚಿದಾಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ತಾವೆ ಉಪ್ಪು ಹುಣ್ಸಿಹಣ್ಣು ಈ ಥರ ಏನೋ ಒಂದು ಇದು ಮಾಡಿ ಕಮ್ಮಿ ಮಾಡ್ತಾರ ನಂತರ ಹಾವು ಕಚ್ಚಿದಾಗ ವಿಷ ಮೇಲೆರದಂತೆ ನಿದ್ರೆ ಬರ್ತಾಯಿರತ್ತೆ ನಿದ್ದೆಯನ್ನ ತಡೆಗಟ್ತಾರೆ ಹಳ್ಳಿಗಳಲ್ಲಿ ಆ ರೀತಿ ಮಾಡೋದರಿಂದ ಆ ವಿಷ ಮೇಲಿಂದ ಹಾವು ಕಚ್ಚಿದಾಗ ಹಸ್ರು ಕ ಆ ವ್ಯಕ್ತಿಯನ್ನ ಕಾಪಾಡಲು ಕಾಪಾಡ್ತಾರೆ ಹಳ್ಳಿಗಳಲ್ಲಿ ನಂತರ ಸ್ವಚ್ಛತೆ ಬಗ್ಗೆ ಎಲ್ಲರೂ ಗಮನಹರಿಸ್ಬೇಕು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವುದರಿಂದ ನಮಗೆ ಕೀಟಗಳಾಗಲಿ ಹಾವುಗಳಾಗ್ಲಿ ಕಪ್ಪೆಗಳಾಗಲಿ ಚೇಳು ಇಂಥವೆಲ್ಲ ಬರುವುದಿಲ್ಲ ಇಂತವುದರಿಂದಲೇ ದಾ ಏನು ಸ್ವಚ್ಛತೆಯನ್ನ ಇಟ್ಕೊಂಡರೆ ನಂತರ ಇದ ಈ ಥರ ಅನಾರೋಗ್ಯಕ್ಕೆ ಕ್ರಿಮಿಕೀಟಗಳು ನಮ್ಮನ್ನು ಟ ತಡೆಯುತ್ತವೆ ಮುಕ್ತಗೊಳಿಸುತ್ತವೆ ಆರೋಗ್ಯವಾಗಿ ಇರ ಇರಲು ದಾರಿಮಾಡುತ್ತವೆ ನಂತರ ಹಳ್ಳಿಗಳಲ್ಲಿ ಏನ್ಮಾಡ್ತಾರೆ ಹಳ್ಳಿಗಳಲ್ಲಿ ಹಾಸ್ಪೆಟ್ಲು ಆಸ್ಪತ್ರೆ ಹೋಗೋ ಆಸ್ಪತ್ರೆಗಳಲ್ಲಿ ಕಮ್ಮಿ ಇರುತ್ತೆ ಕಾಮನ್ನಾಗಿ ನೀವು ಏನ್ಮಾಡ್ತಿರೋ ಅದನ್ನೆ ಟ್ರೀಟ್ಮೆಂಟ್ ಕೊಡ್ತೀರ ಅದನ್ನೆ ಮಾಡಿ ಹಾವು ಹಾವು ಕಚ್ಚಿದಾಗ ಅದಕ್ಕೆ ನೀವು ಹಳ್ಳಿಗಳಲ್ಲಿ ಹಿರಿಯರು ಏನು ಟ್ರೀಟ್ಮೆ ಚಿಕಿತ್ಸೆ ಕೊಡ್ತಾರೋ ಅದನ್ನೇ ಕೊಟ್ಟರೆ ಒಳ್ಳೆಯದು ಆ ತಕ್ಷಣಕ್ಕೆ ನಂತರ ನಿಮ್ಮ ಕ್ರಿಮಿಕೀಟಗಳಿಂದ ಸ್ವಚ್ಛತೆಯಿಂದ ಇರಿ ಸುರಕ್ಷಿತವಾಗಿರಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುದರಿಂದ ಕ್ರಿಮಿಕೀಟಗಳಾಗಲಿ ಹಾವಾಗ್ಲಿ ಸೊಳ್ಳೆಗಳಾಗಲಿ ಚೇಳುಗಳಾಗಲಿ ಏನು ಬರುವುದಿಲ್ಲ ಈ ಥರ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನೋಡ್ಬೇಕು ನೋಡ್ಬೋದು ತಿಪ್ಪೆಗಳಲ್ಲಾಗಲಿ ಇಂಥವೆಲ್ಲ ಜಾಸ್ತಿ ಇರುತ್ತವೆ ಅದರಿಂದ ಸ್ವಲ್ಪ ದೂರಯಿಂದ ಇದ್ದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದು ಹೇಳಬಹುದು ನಂತರ ಕ್ರಿಮಿಕೀಟಗಳ ಬಗ್ಗೆ ನೋಡಿದ್ರ ಹಲ್ಲಿ ಚೇಳು ಹಲ್ಲಿ ನಾವು ಆ ಪ್ರಾಣಿಗಳನ್ನ ತೊಂದರೆ ಕೊಡ್ಬಾರದು ತೊಂದರೆ ಕೊಟ್ಟರೇನೆ ಅವು ನಮಗೆ ಇದು ಮಾಡ್ತವೆ ನಾವು ಅದ್ರ ಪಾಡಿಗೆ ಅವನ್ನ ಸ್ವತಂತ್ರವಾಗಿರಲು ಬಿಟ್ಟರೆ ನಮ್ಮನ್ನೇನು ಮಾಡಲ್ಲ ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ತಾಯಿರತ್ತೆ ನಾವು ಯಾವ ಜೀವಿಗಳಿಗೆ ತೊಂದರೆ ಕೊಡಬಾರದು ಅದ್ರ ಪಾಡಿಗೆ ಅದರ ಆ ಕೆಲಸವನ್ನ ಮಾಡ್ತಾಯಿರುತ್ತೆ ನಾವು ಅದನ್ನ ತಡೆದಾಗ ಅವು ಕಟ್ಬುಡುತ್ತೆ ಉದಾಹರಣೆಗೆ ಹಾವು ಹಾವು ಅದು ಸುಮ್ ಸುಮ್ನೇ ಯಾರಿಗೂ ಕಚ್ಚೋದಿಲ್ಲ ಅದು ತನ್ನ ಪಾಡಿಗೆ ತಾನು ಹೋರಾಡ್ತಾ ಹೋರಾಡ್ತಾ ಇರುತ್ತೆ ಓಡಾಡಿಕೊಂಡೋ ಅಡ್ಡಾಡಿಕೊಂಡೋ ಇರತ್ತೆ ಅದನ್ನ ನಾವು ಕಲ್ಲು ತೊಗೊಂಡೋ ಇಲ್ಲ ಕೋಲು ತೊಗೊಂದೋ ಬಡೆದಾಗ ಅದನ್ನು ನಮ್ನ ನೋಡಿ ಕಚ್ಚಕ್ಕೆ ಬರುತೈತಿ ಆವನ್ನು ಅದನ್ನ ನಾವಾಗೇ ಅದಕ್ಕ ತೊಂದರೆ ಕೊಟ್ಟಾಗ ಮಾತ್ರ ಅದು ನಮ್ಮನ್ನು ತೊಂದರೆಗೆ ಕಚ್ಚೋಕೋ ಬೆ ಹೆದರಿಸೋಕೋ ಬರುತ್ತೆ ಅದಕ್ಕೆ ನಾವು ಆವು ಆವುಗಳಿಗೆ ಹಿಂಸೆಗಳ್ನ ಪ್ರಾಣಿಗಳಿಗೆ ಮೂಕ ಜೀವಿಗಳಿಗೆ ಹಿಂಸೆಗಳ್ನ ಕೊಡುವುದನ್ನು ತಪ್ಪಸಿದರೆ ಅವು ನಮ್ಮನ್ನ ಏನು ಮಾಡುವುದಿಲ್ಲ ಅವಾಗೇ ನಾವಾಗೇ ಅವುಕ್ಕೆ ತೊಂದರೆ ಕೊಟ್ಟರೆ ಅವಾಗೇ ನಮಗೆ ಇದು ಮಾಡ್ತವೆ ಫಾರ್ ಎಕ್ಸಾಂಪ್ ಹಾವು ಆತು ಮತ್ತು ಹಲ್ಲಿ ಹಲ್ಲಿಗಳನ್ನು ನೋಡಿದಾಗ ಅವು ತನ್ನಷ್ಟಕ್ಕೆ ತಾವೇ ಹೋಗ್ತಾ ಇರ್ತವೆ ಅವನ್ನ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡಿದರೆ ಹಲ್ಲಿಗಳನ್ನು ಬೆಕ್ಕುಗಳನ್ನು ಹಿಂಸಿಸಿದ್ದರೆ ಪಾಪ ಅಂತಂದು ಹೇಳ್ತಾರೆ ಹೌದು ನಿಜ ಹಂಗಂತ ನಾವು ಅದ್ರ ಪಾಡಿಗೆ ಅವನ್ನ ಬಿಟ್ಬಿಟ್ಟರೆ ಅವು ಸ್ವತಂತ್ರವಾಗಿ ಹೋಗ್ತದೆ ನಾವು ಅದ್ರ ಬಗ್ಗೆ ನಾವಾಗೇ ಅವನ್ನು ತೊಂದರೆ ಕೊಟ್ಟಾಗ ಅವು ನಮಗೆ ತೊಂದರೆ ಕೊಡ್ತವೆ ಸ್ವತಂತ್ರವಾಗಿ ಬಿಟ್ಬಿಟ್ಟರೆ ನಮ್ಮನ್ನೂ ಏನು ಮಾಡುದಿಲ್ಲ ನಾವು ಆರೋಗ್ಯವಾಗಿ ಇರ್ಬೋದು ನಂತರ ಇವಿಷ್ಟು ಮತ್ತು ನಾವೇ ಕ್ರಿಮಿಟ ಕ್ರೀಟಗಳನ್ನ ಕ್ರಿಮಿಕೀಟಗಳನ್ನ ನಾವೇ ಆಹ್ವಾನ ಮಾಡಿದಂಗಾಗುತ್ತದೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದೆ ಕೊಳ್ಳದೆ ಇದ್ದರೆ ಅವುಗೆ ನಾವೇ ಸ್ವಾಗತ ಮಾಡಿದಂತಾಗುತ್ತದೆ ನಾವು ಮೊದಲು ಸ್ವಚ್ಛವಾಗಿ ಇದ್ದರೆ ಆ ಕ್ರಿಮಿಕೀಟಗಳನ್ನು ನಾವು ದೂರ ಇಡಬಹುದು ಸ್ವಚ್ಛತೆಯಂದ್ರ ಕಾಪಾಡಿಕೊಂಡರೆ ಹಾವು ಕಪ್ಪೆ ಚೇಳು ಹಲ್ಲಿ ಇಂಥವೆಲ್ಲ ಜೇಡಿ ಆಗಲಿ ಮನೆಯಲ್ಲಿ ಸ್ವಚ್ಛತೆ ಕಾಪಾಡೋದರಿಂದ ಅವು ನಮ್ಮಲ್ಲಿ ಬರುವುದಿಲ್ಲ ಜೇಡಿ ಜೇಡಿ ನಮ್ಮಲ್ಲಿ ಆಹಾರ ಆಮೇಲೆ ಬಂದು ಕುಡಿತಾವೆ ಮನೆಯಲ್ಲಿ ಕ್ಲೀನ್ ಮಾ ಸ್ವಚ್ಛತೆ ಇಟ್ಕೊಳ್ಳದೇ ಇದ್ದರೆ ಜೇಡಿ ಹಲ್ಲಿ ಇಂಥವೆಲ್ಲ ಕ್ರಿಮಿಕೀಟಗಳು ಬಂದು ನಮ್ಮ ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಬಂದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಇದರ್ನಿಂದ ನಾವು ದೂರವಿರ ಇರಬೇಕಾದರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುತ್ತೇವೆ ಅನಾರೋಗ್ಯದಿಂದ ತಡೆದುಕೊಳ್ಳಬಹುದು ಎಂದು ಹೇಳಬಹುದು ಇಷ್ಟು ಹೇಳ್ತಾ ಸ್ವಚ್ಛತೆಯ ಬಗ್ಗೆ ಮಾಡಬಹುದು ತಿಳ್ಕೊಳ್ಳಬಹುದು ಸ್ವಚ್ಛತೆ ಕಾಪಾಡಿಕೊಂಡರೆ ನೀನು ಫಸ್ಟು ಮೊದಲು ಆಮೇಲೆ ಕ್ರಿಮಿಕೀಟಗಳಿಂದ ದೂರವಿರ್ಬಹುದು ಎಂದು ಹೇಳಬಹುದು